ನಾನು ಅಮೇಝಾನಲ್ಲಿ ಸ್ಮಾರ್ಟ್ ವಾಚ್ ತೊಗೊಂಡೆ ನನ್ನ ಫ್ರೆಂಡ್ಸ್ ಹೇಳಿದ್ರು ಆಫರಲ್ಲಿ ಸಿಗುತ್ತೆ ಅಂತ ಅದಕ್ಕೆ ನನಗೆ ಸಾವಿರದ ಎಂಟ್ನೂರು ಇದ್ದಿದ್ದು ನನಗೆ ಸಾವಿರ ರೂಪಾಯ್ಗೆ ಸಿಗ್ತು ಸ್ಮಾರ್ಟ್ ವಾಚ್ ನನಗೆ ಹೆಂಗ್ ಇಷ್ಟ ಆಗಿದ್ದಂದರೆ ನನ್ನ ಫ್ರೆಂಡ್ಸೆಲ್ಲ ಹಾಕ್ಕೊಂಡ್ ಜಾಸ್ತಿ ಯೂಸ್ ಮಾಡ್ತಿದ್ದರು ಬೆನಿಫಿಟ್ಸ್ ತುಂಬ ಇತ್ತು ಫೋನ್ ಬಂದರೆ ಗೊತ್ತಾಗೋದು ಎಲ್ಲ ಅದ್ರಾಗೆ ಬ್ಲೂತೂತೆಲ್ಲ ಇತ್ತು ಫೋನ್ ಬಂದ್ರೂ ನಾವು ಇಲ್ಲಿಂದಲೇ ಪಿಕ್ ಮಾಡ್ಕೊಂಡು ಸ್ಮಾರ್ಟ್ ವಾಚಲ್ಲಿ ಮಾತಾಡ್ಬೋದಿತ್ತು ಅದಕ್ಕೋಸ್ಕರ ನಾನು ತೊಗೊಂಡೆ ಆದರೆ ಅದ್ರಲ್ಲಿ ಬಂದಿದ್ದು ಏನು ಅಂದರೆ ನನಗೆ ಆ ಬಾಕ್ಸಲ್ಲಿ ಏನು ಬೆನಿಫಿಟ್ಸ್ ಅಂದರೆ ನಾನು ಅದನ್ನ ಹಾಕ್ಕೊಂಡಿ ಜಿಮ್ಗೆ ಹೋಗ್ತೀನಿ ಕಾಲೇಜ್ಗೂ ಹೋಗ್ತೀನಿ ಆಗಾಗ ಜಾಸ್ತಿ ನಾನು ಫೋನ್ ಎತ್ಕೊಂಡು ಯೂಸ್ ಮಾಡೋದೇ ಬೇಕಾಗಿಲ್ಲ ಅದರಿಂದ ನನ್ಗೆ ಏನೇ ಬೇಕು ಫೋನಲ್ಲಿ ನಾನು ಏನೇ ಯೂಸ್ ಮಾಡಬೇಕು ಇವಾಗ ನಾನು ಗೂಗಲಲ್ಲಿ ಏನಾದ್ರು ನಾನು ಸರ್ಚ್ ಮಾಡಬೇಕು ಅಂದರೆ ನಾನು ಇದರಲ್ಲೇ ಸ್ಮಾರ್ಟ್ ವಾಚಲ್ಲೇ ಮಾಡ್ಬೋದು ಮತ್ತು ಅದು ಬುಕ್ಕಾಗಿ ಬಂದಾಗ ಅದ್ರದ್ದು ಅವ್ರದ್ದು ಅದ್ರ ಜೊತೆ ಕಲ್ ಕಲರಾಗಿ ಬೆಲ್ಟ್ಸೆಲ್ಲ ಕೊಟ್ಟರು ಅದು ತುಂಬ ಅಟ್ರ್ಯಾಕ್ಟಿವಾಗಿತ್ತು ಅದ್ರ ಪ್ಯಾಕಿಂಗೂ ಚೆನ್ನಾಗಿತ್ತು ಅದಕ್ಕೂ ಅದು ಫುಲ್ ಅಟ್ರ್ಯಾಕ್ಟಿವಾಗಿದೆ ದಿನಾ ನಾನು ಅದನ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ಮಾರ್ಟ್ ವಾಚಿಂದ ನನಗೆ ನನಗೆ ಕೆಲಸ ಜಾಸ್ತಿ ಇದ್ದಿದ್ದೆಲ್ಲ ಕಮ್ಮಿಯಾಯಿತು ಹೇಗಂದ್ರೆ ಫೋನ್ ಬಂದರೆ ನಾನು ಅರಾಮಾಗಿ ಫ್ ಕೈಯಿಂದ್ಲೇ ಕೈಯಲ್ಲಿರೋ ಸ್ಮಾರ್ಟ್ ವಾಚಲ್ಲೇ ನಾನು ಎತ್ತಿ ಮಾತಾಡ್ಬೋದು ಮತ್ತು ಸ್ಮಾರ್ಟ್ ವಾಚಿಂದ ನನಗೆ ಇನ್ನೂ ಏನು ಉಪಯೋಗಾಯ್ತು ಅಂದರೆ ನನ್ಗೆ ಏನು ಬೇಕೋ ಎಲ್ಲ ನಾನು ಸರ್ಚ್ ಮಾಡ್ಕೊಂಡು ಇವಾಗ ಫಾರ್ ಎಕ್ಸಾಂಪಲ್ ನಾನು ಕಾಲೇಜ್ ಸ್ಟೂಡೆಂಟ್ ನಾನು ಕಾಲೇಜಲ್ಲಿ ನನ್ಗೆ ಏನೇ ಕೇಳಿದ್ರೂ ಇವಾಗ ಸಡನ್ನಾಗಿ ಕ್ವೆಶ್ಶನ್ನು ನಾನು ಅದರಲ್ಲೇ ನೋಡ್ಕೊಂಡು ಹೇಳ್ಕೊ ಸರ್ಚ್ ಮಾಡಿ ಅದರಲ್ಲಿ ಅದ್ರ ಬಗ್ಗೆ ಬರೋ ಇನ್ಫಾರ್ಮೇಷನ್ನ ಬೇಗ ಬೇಗ ನಾನು ಟೀಚರ್ಸ್ಗೆ ಹೇಳಿ ಒಂದು ಸ್ವಲ್ಪ ಅವ್ರ ಅಟೆನ್ಷನ್ನ ನಾನು ತೊಗೋಬೋದು ಸ್ಮಾರ್ಟ್ ವಾಚಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ ಹಾರ್ಟ್ ಬೀಟು ನಾನು ಜಿಮ್ಗೆ ಹಾಕ್ಕೋ ಹೋದಾಗ ನಾನು ಟ್ರೆಡ್ಮಿಲ್ ಮೇಲೆ ಓಡ್ಬೇಕಾದ್ರೆ ನಾನೆಷ್ಟು ಹಾರ್ಟ್ ಬೀಟು ಎಷ್ಟು ಓಡಿದ್ದೀನಿ ಮತ್ತು ನಾನೆಷ್ಟು ಸ್ಟೆಪ್ಸ್ ಹತ್ತಿದಿನೀ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ನಾವು ಅಲ್ಲಿ ಹತ್ಬೇಕಾರು ಅಷ್ಟೇ ಅದನ್ನ ಆನ್ ಮಾಡ್ಕೊಂಡು ಸ್ಟೆಪ್ಸ್ನ ಹತ್ ಹತ್ತಿದೀವಿ ಮತ್ತು ನಮ್ಮ ಬಿ ಪಿ ಲೆವೆಲ್ಲೆಲ್ಲ ಚೆಕ್ ಮಾಡ್ಬೋದು ಮತ್ತು ಅದ್ರಲ್ಲಿ ನಾನು ಹಾಡು ಕೂಡ ಕೇಳ್ಬೋದು ವಿತ್ ಅದು ಅದಕ್ಕೆ ಏನೇನು ಇದು ಕೊಟ್ಟಿದ್ದಾರೆ ಅಂದರೆ ಬೆನಿಫಿಟ್ಸ್ ಅದರಲ್ಲಿ ಸಿಮ್ ಕಾರ್ಡ್ನು ಹಾಕ್ಕೋಬೋದ್ ನಾವು ಮೆಮೊರಿ ಕಾರ್ಡ್ ಹಾಕ್ಕೋಬೋದು ಮತ್ತು ಅದು ಅದ್ರ ಚಾರ್ಜರ್ ಚೆನ್ನಾಗಿದೆ ಅದು ಒಳ್ಳೆಯ ಮ್ಯಾಗ್ನೆಟ್ ಥರ ಅದ್ರ ಮೇಲೆ ಮಡ್ಗಿದ್ರೆ ಸಾಕು ಚಾರ್ಜಾಗುತ್ತೆ ನಂಗೆ ಅದು ತುಂಬ ಇಷ್ಟ ಆಯಿತು ಸ್ಮಾರ್ಟ್ ವಾಚು